ಹೆಚ್ಚಾದ ಟಿವಿ ಮೊಬೈಲ್ ಪರದೆಯ ಸಮಯದ ಕಾರಣ ಈ ದಿನಗಳಲ್ಲಿ ಮಕ್ಕಳು ಆಟವಾಡುತ್ತಿಲ್ಲ ಎಂದು ನಿಮಗೆ ಅನ್ನಿಸ್ತಿದ್ಯಾ ಅಂದ್ರೆ ಹೌದು ನನಗೆ ಅನ್ನಿಸ್ತಿದೆ ಯಾಕಂದ್ರೆ ಈಗಿನ ಜನರೇಷನ್ ಹೆಂಗಾಗ್ಯದ ಅಂದ್ರೀಗ ಸಣ್ಣ ಮಕ್ಕಳೆ ನೋಡ್ರಿ ಈಗ ಸಣ್ಣ ಮಕ್ಕಳೆ ಒಂದು ಒಂದು ವರ್ಷ ಆಗಲಿ ಎರಡು ವರ್ಷ ಮಕ್ಕಳಾಗಲಿ ಮನೆಗೆ ಕುಂತೋರಿಗೆ ಅವ್ರಿಗೆ ಒಂದು ಈಗ ಯಾವುದೇ ಒಂದು ಹಿಂಗೆ ಅಳೋ ಥರ ಮಾಡ್ರೆ ಅವ್ರಿಗೆ ಮೊಬೈಲ್ ಕೊಡೋದು ಅವ್ರಿಗೆ ಟಿವಿ ತೋರಿಸೋದು ಇದು ಏನಾಗ್ತದೆ ಅವ್ರಿಗೆ ಬ್ರೈನಿಗೆ ಎಫೆಕ್ಟ್ ಆಯ್ತದ ಅವ್ರದ್ದು ಥಿಂಕಿಂಗ್ ಕೆಪ್ಯಾಸಿಟಿ ಕಮ್ಮಿ ಆಯ್ತದ ಇದು ಎಲ್ಲ ಅವ್ರು ಎಲ್ಲ ಅನುಭವಿಸ್ತಾರೆ ಈಗ ಸಣ್ಣ ಮಕ್ಕಳಿಗೆ ಅವ್ರು ಅಳ್ತಾವ್ರೆ ಅಂಬೋದು ಈಗ ನಾವು ಏನು ಮಾಡ್ಲತ್ತೇವೆ ಅಂದರೆ ಅಳತಾವ್ರು ಅಂಬೋದು ಫೋನ್ ಕೊಡ್ಲತ್ತಿದೇವೆ ಟಿವಿ ನೋಡಲತ್ತಿದ್ದೇವೆ ನಾವು ಏನು ಮಾಡ್ಬೇಕು ಅವ್ರಿಗೆ ಹೊರಗೆ ತರಬೇಕು ಇದೆಲ್ಲ ಹೊರಗಿನ ನೇಚರ್ ಹೆಂಗಿರ್ತದ ಅದೆಲ್ಲ ಹೇಳ್ಬೇಕು ಈಗಿನ ಮಕ್ಕಳು ಅಳ ಹತ್ತಾರಂದ್ರೆ ಬರೀ ಟಿವಿ ಫೋನ್ ಅವೆಲ್ಲ ಕೊಡ್ಬಾರ್ದು ಈಗ ಮತ್ತು ನೋಡ್ರಿ ಈಗಿನ ಜನರೇಷನ್ ಈಗ ಮತ್ತು ಏನಾಗ್ಯದ ಈಗ ಮಕ್ಕಳು ಏನು ಮಾಡ್ಲಾತ್ತಾರ ಬರೀ ಒಳಗೆ ಕುಂತು ಮೊಬೈಲು ಟಿವಿ ಮೊಬೈಲ್ದಾಗ ಗೇಮ್ಸ್ ಆಡೋದು ವೀಡಿಯೋಸ್ ನೋಡೋದು ಮತ್ತೆ ಟಿವಿಯಲ್ಲಿ ಕಾರ್ಟೂನ್ಸ್ ನೋಡೋದು ವಿ ಮತ್ತು ಯಾವ್ದಾರ ಮೂವೀಸ್ ನೋಡೋದು ಇದು ನೋಡಿ ಅವ್ರು ಮನೆಗೇ ಕುಂತು ಬರೀ ಅಲ್ಲೆ ಅಲ್ಲೇ ಊಟ ಮಾಡೋದು ಅಲ್ಲೆ ಕೂಡೋದು ಅಲ್ಲೆ ಆಟ ಆಡೋದು ಎಲ್ಲ ಅವರು ಕೂತಲ್ಲೆ ಎಲ್ಲ ಮಾಡ್ಲತ್ತಾರ ಅದಕ್ಕೆ ಏನು ಆಗ್ಲತ್ತದ ಅವ್ರು ಬಾಡಿಗೆ ತೋಲ್ ಎಫೆಕ್ಟ್ ಆಗ್ಲತ್ತದ ಅವ್ರಿಗೆ ಏನು ಆಗ್ಲತ್ತದ ಈಗ ಬ್ರೈನಿಗೂನು ಎಫೆಕ್ಟ್ ಆಯ್ತದ ಈಗ ಎಷ್ಟಂತ ಟಿವಿ ನೋಡ್ತೀರಿ ಎಷ್ಟಂತ ಮೊಬೈಲ್ ನೋಡ್ತೀರಿ ಅದೆಲ್ಲ ಏನೈತೆ ನಮ್ಗೆ ಬ್ರೈನಿಗೆ ಎಫೆಕ್ಟ್ ಆಯ್ತು ನಮ್ಗೆ ತಿಂಕಿಂಗ್ ಕೆಪ್ಯಾಸಿಟಿ ಕಮ್ಮಿ ಆಯ್ತದ ನಮಗೆ ಏನು ಈ ಕಣ್ಣು ನಾವು ನೋಡಿ ನೋಡಿ ನಮ್ಮ ಕಣ್ಣು ಭೀ ಹಾಳಾಯ್ತವ ಮತ್ತು ನಮ್ಮ ಕಣ್ಣು ಹಾಳಾದ್ರೆ ನಾವು ಚೆಷ್ಮ ಹಚ್ಕೊಳ್ಬೇಕೈತಿ ಈಗ ಸಣ್ಣ ಏಜ್ನಾಗೆ ಮಕ್ಳಿಗೆ ಎಲ್ಲ ಚೆಷ್ಮ ಹೊಂಟವ್ರಿ ಯಾಕ್ರಿ ಅದು ರೀಸನ್ ಏನದ ಅಂದ್ರೆ ನಾವು ಹೆಚ್ಚಿಗೆ ಟಿವಿ ಫೋನ್ ನೋಡೋ ಕಡಿಣ್ದೆರ್ ನಮ್ಮ ಹಂಗೆ ಆಗ್ಲಾತ್ತದ ಮತ್ತು ಈ ಮಕ್ಳಿಗೆ ಹೊರಗಿದ್ದು ತೋರಿಸ್ಬೇಕ್ರಿ ಹೊರಗಿನ ಜನ ಹೆಂಗಿರ್ತಾರೆ ಅಂತ ಹೇಳ್ಬೇಕು ಅವ್ರಿಗೆ ಈ ಜನಗಳು ಹೇಗಿರ್ತಾರ ಈಗ ಹೊರ ಈಗ ಅಳೋ ಥರ ಅಂಬುದು ಸಣ್ಣ ಮಕ್ಕಳು ಅಳೋ ಥರ ಅಂಬುದು ನಾವು ಮನೆಗೆ ಕುಂತು ಫೋನು ಟಿವಿ ಏನು ತೋರಿಸ್ಬಾರ್ದ್ರಿ ಅವ್ರಿಗೆ ನಾವು ಅವ್ರಿಗೆ ಹೊರಗೆ ಒಯ್ಬೇಕು ಈಗ ಹೊರಗಿಂದು ಹೆಂಗಿರ್ತದ ಅಂದ್ರೆ ಈಗ ನೋಡ್ರಿ ಮನೆ ಹೊರಗೆ ಟಿವಿ ಏನಂತಾರೆ ಟ್ರೀಸ್ ಇರ್ತವ ಹೊಸ ಹೊಸ ಜನ ಇರ್ತಾರ ಅವ್ರು ಸೇರಿ ಆಟ ಆಡಬೇಕು ಈಗ ಈಗ ಹೊರ ಆಟ ಆಡವು ಭೀ ಕ್ರಿಕೆಟ್ ಆಡ್ಬೋದು ಅವರು ಬಾಲ್ ಹಚ್ಚಿ ಆಡ್ಬಹುದು ಲಗೋರಿ ಆಡ್ಬೋದು ಮತ್ತು ಇನ್ನು ಎಷ್ಟೊಂದು ಆಟ ಹೊರಗೀಗ ಈಗ ಬರೀ ಮೊಬೈಲ್ ಫೋನ್ ಬಿಟ್ರೆ ನೀವು ಹೊರಗೆ ಬಂದ್ರು ನಮ್ಗೆ ತೋಲ್ ಅವರಿ ನೋಡೋ ನಾವು ಚೆಂದ ಎಂಜಾಯ್ ಭೀ ಮಾಡಕಾತ್ ಕುಂತಲ್ಲೇ ಒಬ್ಬರೇ ಕುಂತು ಒಬ್ಬರೇ ಟಿವಿ ಮೊಬೈಲ್ ಎಷ್ಟಂತ ನೋಡ್ತೀರಿ ಹೀಗೆ ಹೊರಗೆ ಬಂದ್ರೇನೆ ನಮಗೆ ಗೊತ್ತೈತೆ ನಮ್ಗೆ ಹೊರಗಿಂದ ನಮ್ಮ ಹೊರಗಿಂದ ಎಲ್ಲ ಹೆಂಗದಾ ಹೊರಗಿನ ನೇಚರ್ ಹೆಂಗದ ನಾವು ಹೆಂಗೆ ಆಡಬೇಕು ನಾವು ಹೆಂಗೆ ಇರಬೇಕು ಈಗ ಜನರಿಗೆ ಇನ್ಟರಾಕ್ಟೆ ಮಾಡೋದಿಲ್ಲರಿ ಈಗಿನ ಇದ್ರಾಗ ನಾವು ಏನು ಮಾಡ್ತೇವೆ ಬರೀ ಫೋನ್ ಅದ್ರಾಗ ಏನು ಈ ವೀಡಿಯೊ ಗೇಮ್ಸ್ ಹಚ್ಚಿ ಈಗ ಅವ್ರಿಗೆ ಬರೀ ಅದು ಯಾವ ಯಾವ ಗೇಮ್ಸ್ ಆಗ್ಯವ್ರಿ ಕ್ಯಾಂಡಿ ಕ್ರಷ್ ಅಂತ ಪಬ್ ಜಿ ಲೈಕ್ ಎಲ್ಲ ಹಿಂಗೆ ಹಿಂಗೆ ಆಗ್ಯವ್ರಿ ಅವ್ರು ಒಳಗೆ ಕುಂತು ಹಂಗೆ ಆಡ್ಕೊಳ್ತಾ ಆಡ್ಕೊಳ್ತಾ ಅವ್ರಿಗೆ ಬ್ರೈನಿಗೆ ತೋಲ್ ತೋಲ್ ಎಫೆಕ್ಟ್ ಆಯ್ತದ್ರಿ ಈಗ ಅದು ಬಿಟ್ಟು ನಾವು ಹೊರಗೆ ಬಂದೇವು ಅಂದ್ರೆ ಕ್ರಿಕೆಟ್ ಆಡಿದ್ರೆ ಮಂದಿ ಎಲ್ಲರ ಮಕ್ಕಳು ಬರ್ತಾರೆ ಹಾಗೆಲ್ಲ ಮಕ್ಕಳು ಬಂದವ ಅವ್ರು ಸರಿ ಭೀ ಒಂದು ಆಡಿದ್ರೆ ಅವ್ರಿಗೆ ಒಂಥರ ಚೇಂಜ್ ಅನ್ನಿಸ್ತದೆ ಈಗ ಮತ್ತು ಈಗ ಇವತ್ತು ಈಗ ಮಕ್ಕಳು ಏನು ಮಾಡತ್ತಾರ ಎಕ್ಸರ್ಸೈಸ್ ಭೀ ಮಾಡಲ್ಲ ಹೊಂಟಾರ ಎಕ್ಸರ್ಸೈಸ್ ಹೀಗೆ ಕುಂತಲ್ಲೇ ಏನು ಭೀ ಎಕ್ಸರ್ಸೈಸ್ ಆಗಲ್ಲ ರೀ ಈಗೆ ಸಣ್ಣವರ ಮಕ್ಕಳು ಇರಲಿಕ್ಕಾಗಿನೇ ಅವ್ರಿಗೆ ಏನೇನೋ ಡಿಸೀಸ್ ಹೊಂಟವ್ರಿ ಈಗೀಗಾರಿ ಏನೇನೋ ಕಾಯಿಲೆಗಳು ಹೊಂಟವ ಇದೆಲ್ಯಾಕಂದ್ರ ನಾವು ಹೊರಗೆ ಹೋಗಬೇಕು ಹೊರಗಿನ ಗಾಳಿ ತಿನ್ಬೇಕು ಒಳಗಿನ ಗಾಳಿ ಎಷ್ಟಂತ ತಿಂತೀರಿ ಅದ್ರು ಏನು ಭಿ ಇರಲ್ದ್ರಿ ಯೂಸೆ ಇರಲ್ಲ ಮನೆಗೆ ಇದ್ರ ನಾವು ಹೊರಗೆ ಬರ್ಬೇಕು ಹೊರಗಿನ ಗಾಳಿ ಮೇಯ್ನ್ ಇರ್ತದ್ರೀ ಹೊರಗಿನ ಗಾಳಿ ತೊಗೊಂಡು ನಮ್ಮ ಹೆಲ್ತ್ ಭೀ ಚೆಂದ ಇರ್ತ್ ಮಕ್ಳಿಗೆ ಅದೆ ಏನಂದ್ರೆ ಹೊರಗೆ ಬಂದು ಆಡ್ಬೇಕು ಮಕ್ಕಳು ಜೊತೆ ಆಡಿದ್ರೆ ಈಗ ಫ್ರೆಂಡ್ಸ್ ನೋಡ್ರಿ ಬರೀ ಎಲ್ಲ ಆನ್ಲೈನೆ ಫ್ರೆಂಡ್ಸ್ ಆನ್ಲೈನು ಎಲ್ಲ ಫೋನು ಆಗಲಿ ಫೋನ್ ಮಾಡೋದು ಹಾಯ್ ಹ್ಞೂ ಅದೇ ಅಷ್ಟೆ ಮಾತಾಡೋದು ಈಗ ಹೊರಗೆ ಬಂದು ನಾವು ಫೇಸ್ ಟು ಫೇಸ್ ಮಾತಾಡ್ಬಹುದು ಎಲ್ಲರ ಕ್ರಿಕೆಟ್ ಆಡ್ಕೊಳ್ತಾ ಎಲ್ಲರು ಚೆಂದ ಆಡ್ತಾರ ಎಂಜಾಯ್ಮೆಂಟ್ ಆಯ್ತದ ಈಗ ಈಗ ಅವ್ರಿಗೆ ಒಂಥರ ಎಕ್ಸರ್ಸೈಸ್ ಭೀ ಆಯ್ತದ್ರಿ ಈಗ ಹೊರಗೆ ಬಂದು ಆಡಿದ್ರ ಅಂದ್ರೆ ಬಾಡಿ ಎಕ್ಸರ್ಸೈಸ್ ಆಯ್ತದ ಓಡ್ತಾರ ಚಡೀತರ ಎಲ್ಲ ಮಾಡ್ಲಾತ್ತಾರ ಅವ್ರಿಗೆ ಒಂದು ಎಕ್ಸರ್ಸೈಸ್ ಆಯ್ತದ ಈಗ ಮನೆಗೆ ಕುಂತು ಟಿವಿ ಮೊಬೈಲ್ ನೋಡ್ಲಾತ್ತಾರ ಅವ್ರಿಗೆ ಏನು ಎಕ್ಸರ್ಸೈಸ್ ಆಯ್ತದ್ರಿ ಏನು ಭೀ ಎಕ್ಸರ್ಸೈಸ್ ಆಗಲ್ಲ ಬರೀ ಕುಂತಲ್ಲೆ ಹಾಗೆ ಕೂತು ಕೂತು ಅವ್ರಿಗೆ ಕಾಲು ನೋವು ಹೊಟ್ಟೆ ನೋವು ತಲೆ ನೋವು ಪೂರ ಅವ್ರಿಗೆ ಏನು ಟೆನ್ಶನ್ ಆಯ್ತದ ಈಗ ಒಂದು ಯಾವ್ದಾರ ಒಂದು ಗೇಮ್ ಆಡ್ಕೊಳ್ತಾ ಕೂತ್ರು ಈಗ ಒಂದು ಗೇಮ್ ಆಡಿದ್ರಿ ಅದರಾಗ ಒಂದು ಇದು ಸೋತೋದರು ಅಂತ ತಿಳ್ಕೋರಿ ಈಗ ಅವ್ರಿಗೆ ಏನು ಅನ್ಸ್ತದೆ ಒಪ್ಪ ನಾನು ಸೋತು ಹೋದೆ ಈಗ ನಾನು ಮತ್ತು ಇನ್ನೂ ಚೆಂದ ಅವ್ರಿಗೆ ಏನಾಯ್ತು ಬ್ರ್ಯೇನಿನ ಮ್ಯಾಗ ಅವ್ರ ಎಫೆಕ್ಟ್ ಎಫೆಕ್ಟ್ ಹಾಕ್ತಾರೆ ಎಫರ್ಟ್ ಹಾಕ್ತಾರೆ ಈಗ ಅವ್ರ ಎಫೆಕ್ಟ್ ಎಫರ್ಟ್ ಹಾಕ್ದ್ರೆ ಅವ್ರಿಗೆ ಏನು ಅನ್ನಿಸ್ತು ಮತ್ತು ಇನ್ನೂ ಮಾಡ್ಬೇಕು ನಾನು ಇನ್ನೂ ಇನ್ನೊಂದು ನೆಕ್ಸ್ಟ್ ಟೈಮ್ ನಾನು ಚೆಂದ ಗೆಲ್ಬೇಕು ಚೆಂದ ಇದು ಮಾಡ್ಬೇಕು ಅಂತ ಅವ್ರಿಗೆ ಟೆನ್ಶನೇ ತೊಗೊಳ್ತಾರ್ರಿ ಇವ್ರು ಅದ್ಕೇನು ಮಾಡಬೇಕು ನೀವು ಟಿವಿ ಮೊಬೈಲ್ ಅವೆಲ್ಲ ಅವಾಯ್ಡ್ ಮಾಡ್ಬೇಕ್ರಿ ನಾವು ಅವಾಯ್ಡ್ ಮಾಡಿದ್ರೆ ಹೊರಗಿಂದ ಹೊರಗಿಂದ ಇದ್ರಲ್ಲಿ ಬಂದು ನಮಗೆ ಚೆಂದ ನೇಚರ್ ಎಲ್ಲ ಹೆಂಗದಾ ನಾವು ಏಟ್ ಚೆಂದ ಆಡ್ಬೋದು ಅಂತಿ ನಾವು ಏನು ಮಾಡಬೇಕು ಮಕ್ಕಳಿಗೆ ಪ್ರೋತ್ಸಾಹಿಸಬೇಕ್ರಿ ಎಲ್ಲ ನಾವು ಇದೆಲ್ಲ ಹೇಗಿರ್ತದ ನಾವು ನಾವು ಸಣ್ಣವ್ರು ಇದ್ದಾಗ ಏನು ಮಾಡ್ತಿದ್ದೀವ್ರಿ ಚೆಂದ ಎಲ್ಲ ಆಡ್ತಿದ್ದೇವೆ ಎಲ್ಲರೂ ಬರ್ತಿದ್ರು ಎಲ್ಲರೂ ಕಾಲೋನಿದವ್ರು ಎಲ್ಲರೂ ಸೇರ್ತಿದ್ರು ಅವರೆಲ್ಲ ಸೇರಿದ ನಮಗೆ ಏನು ಅನ್ನಿಸ್ತದ ಏಟ್ ಚೆಂದ ಆಡ್ಲತ್ತಿದ್ದೆವು ಏಟ್ ಚೆಂದ ನಮ್ಮ ಬಾಡಿ ಎಕ್ಸರ್ಸೈಸ್ ಆಗ್ಲತ್ತದ ಅಂತ ಅನ್ನಿಸ್ತದ್ರಿ ನಮಗೆ ಅದೆ ನಾವು ಏನು ಮಾಡಬೇಕು ಟಿವಿ ಮೊಬೈಲ್ ಅವಾಯ್ಡ್ ಮಾಡಬೇಕ್ರಿ ಅವೆಲ್ಲ ನಾವು ನೋಡೆಬಾರ್ದು ಕಂಪ್ಲೀಟ್ ಎಲ್ಲೋ ಒಂದು ಒಂದು ಐದು ನಿಮಿಷ ನೋಡಿದ್ರೆ ಸಾಕ್ರಿ ಅದು ಲಿಮಿಟ್ ಇರ್ತದ್ರಿ ಪೂರ ನಾವು ದಿನ ಎಲ್ಲ ಅದ್ರಾಗೆ ಇರ್ಲಕಾಗಲ್ದು ನಾವು ಮಕ್ಕಳಿಗೆ ಏನು ಮಾಡಬೇಕು ಪ್ರೋತ್ಸಾಹಿಸ್ಬೇಕು ಹೊರಗೆ ಹೋಗ್ರಿ ಹೊರಗೆ ಆಡಿರಿ ಹೊರಗಿನ ಗಾಳಿ ತೊಕೊರಿ ಹೊರಗೆ ಆಡಿ ಹೆಂಗೆಂಗೆ ಇರ್ತವ ಜನಗಳು ಹೆಂಗೆಂಗೆ ಇರ್ತಾರ ಅವ್ರು ಸೇರಿ ಭೀ ಮಾತಾಡಬೇಕು ಹೀಗೆ ನೀವು ಮನೆಗೆ ಕುಂತಿರಂದ್ರೆ ಆಜು ಬಾಜುದವ್ರು ಭೀ ನಿಮಗೆ ಗುರುತೆ ಹಿಡಿಯಲ್ರಿ ನೀವು ಹೊರ ಬಂದ್ರೆ ಹಾಂ ಇವ್ರು ಇಲ್ಲೇ ಇರ್ತಾರ ಇವ್ರು ಮಕ್ಕಳು ಇಲ್ಲೇ ಇರ್ತಾರ ನಾವು ನೋಡೇ ಇಲ್ಲ ಅಂತಾರೆ ಯಾಕೆ ನೀವು ಒಳ ಒಣ ಮನೆಗೆ ಇದ್ದೀ ಬರೀ ಟಿವಿ ಫೋನ್ ನೋಡ್ಕೊಳ್ತಾ ಇದ್ರೆ ನಿಮಗೆ ಯಾರು ಗೊತ್ನು ಹಿಡಿಯಲ್ಲ ಈಗ ಯಾರ್ಗಾರ ಹೊರಗೆ ಈಗ ಹೊರಗೆ ಆಡ್ಕೊಳ್ತಾ ಇದ್ದೀರೆಂದ್ರೆ ಅವ್ರು ಭೀ ಜನಗಳು ನಿಮ್ಗೆ ಪ್ರೀತಿ ಮಾಡ್ತಾರೆ ಹೆಚ್ಚಿಗೆ ಚೆಂದ ಅವ್ರು ಅವ್ರು ಭೀ ಅವ್ರು ಮಕ್ಳಿಗೆ ಪ್ರೋತ್ಸಾಹಿಸ್ತಾರೆ ಹೋಗ್ರಿ ಆಟ ಆಡ್ರಿ ಅಂತ ಅದಕ್ಕೆ ನಾವು ಏನು ಮಾಡಬೇಕು ಮಕ್ಕಳು ಹೆಚ್ಚು ಫೋನು ಟಿವಿ ನೋಡ್ಲಿಕ್ಕೆ ಕೊಡ್ಬಾರ್ದು ಹೊರಗೆ ಬಿಡ್ತೀರಂದು ಅವರು ಒಂದು ಚೆಂದ ಆಟ ಆಡ್ಬೋದು ಏನು ಭೀ ಆಗಲಿ ಔಟ್ ಡೋರ್ ಗೇಮ್ಸ್ ತೋಲ್ ಅವರಿ ನಾವು ಚೆಂದ ಆಡಿದ್ರೆ ಅವ್ರಿಗೆ ಭೀ ಎಕ್ಸಸೈಸ್ ಆಯ್ತದ ಚೆಂದ ಇರ್ತದ ಅವ್ರು ಹೆಲ್ತ್ ಭೀ ಕಂಟ್ರೋಲ್ದಾಗಿರ್ತದ ಆಯ್ತು ಇಷ್ಟೇ